ಹಲೋ ಸರ್ ನಾನು ಹನುಮಂತ ಅಂತ ಇಲ್ಲಿ ಸವದತ್ತಿ ತಾಲೂಕಿಂದ ಮಾತಾಡುವುದು ನಿಮ್ದು ಟೀ ಶಾಪ್ ಇದೆ ಅಂತ ಕೇಳಿಪಟ್ಟೆ ನಿಮ್ಮ ಟೀ ಶಾಪಲ್ಲಿ ಯಾವ ಯಾವ ವೆರೈಟಿ ಸಿಗುತ್ತೆ ಸರ್ ಅಲ್ಲಿ ಟೀ ಜೊತೆ ಸ್ನ್ಯಾಕ್ಸ್ ಏನಾರ ಕೊಡ್ತೀರ ಸರ್ರ ನೀವು

ಮತ್ತು ಇವಾಗ ಬೆಳಿಗ್ಗೆ ಟೈಮ್ ಬೆಳಿಗ್ಗೆ ಟೈಮ್ ಟೀ ಕುಡ್ಯಕ್ಕೆ ಬಂದಾಗ ಸರ್ ಹಿಂಗಾ ವ ಬಜ್ಜಿ ಇದು ಬ್ರೆಡ್ಡೂ ಬಿಸ್ಗಿಟ್ಟು ಈ ಥರ ಏನೂ ಸಿಗೋಲ್ವ ಸರ್ ನಿಮ್ಮಲ್ಲಿ ಹೌದಾ ಸರ್ರ ಟೀನ ಇವಾಗ ಟೀನಲ್ಲೇ ನಾರ್ಮಲ್ ಟೀ ಒಂದು ಅಂತ ಇದೆ ಆ ಟೀನಲ್ಲೇ ಮತ್ತೆ ವೆರೈಟಿ ವೆರೈಟಿ ನಿಮ್ಮ ಕಡೆ ಯಾವ್ಯಾವ್ದು ಥರ ಟೀ ಇದೆ

ಕೋಲ್ಡ್ ಕಾಪೀ ಈ ಥರ ಈ ಮಸಾಲೆ ಟೀ ಒಳ್ಳೆಯ ಇದು ಜಿಂಜರ್ ಟೀ ಇದು ಯಾವುದೂ ಸಿಗ ಇದು ಯಾವುದೂ ಸಿಗೋಲ್ವ ಸರ್ ಅದು ಶುಂಠಿ ಚಹಾ ಹಾಂ ಸರ್

ಯಾಕಂದ್ರೆ ಸರ್ರ ನಿಮ್ಮ ಟೀ ಶಾಪ್ ಬಗ್ಗೆ ನಾನು ಇಲ್ಲಿ ಕೇಳಿಪಟ್ಟೆ ಇಲ್ಲ ಅಲ್ಲಿ ಈ ಥರ ಒಂದು ಟೀ ಶಾಪ್ ಇದೆ ಚೆನ್ನಾಗಿದೆ ಸ್ನ್ಯಾಕ್ಸೆಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಟೀ ಚೆನ್ನಾಗಿ ಕೊಡ್ತಿದ್ದಾರೆ ಅಂದರು ಅದಕ್ಕೆ ಕಾಲ್ ಮಾಡಿದ್ದು ಸರ್ರ

ಹೌದಾ ಸರ್ ಬೆಳಿಗ್ಗೆ ಟೈಮಿಂಗ್ ಎಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ಬೆಳಿಗ್ಗೆ ಎಷ್ಟು ಗಂಟೆಗೆ ಚಾಲೂ ಆಗುತ್ತೆ ಸರ್ ಟೀ ಶಾಪ್ ಅದು ಬೆಳಿಗ್ಗೆ

ಓಕೆ ಸರ್

ಸರಿ ಸರ್ ಓಕೆ ಇನ್ಫಾರ್ಮೇಶನ್ ಕೊಟ್ಟಿದಕ್ಕೆ ತ್ಯಾಂಕ್ ಯು ಸರ್ ಅದ್ರ ಬಗ್ಗೆ ಕೇಳಿಪಟ್ಟಿದ್ವಿ ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದ್ದು ಸರಿ ಸರಿ ಸರಿ ಸರ್ ಓಕೆ ಹಾಂ ಸರಿ ಸರ್ ಓಕೆ

ಸರಿ ಸರ್ ಓಕೆ ಸರ್